ನಮ್ಮ ಮನೆಯ ಅಕ್ಕಪಕ್ಕದಲ್ಲಿರುವ ಎಷ್ಟೋ ಮನೆಗಳು ಸೋಮ್ ಸ್ಟೆಂಟ್ ವ್ಯವಸ್ಥೆಯನ್ನು ಒದಗಿಸುತ್ತಾರೆ ಏಕೆಂದರೆ ಇಲ್ಲಿನ ಸ್ ವಾತಾವರಣವು ಸಹ ಸುಂದರವಾಗಿದೆ ಇಲ್ಲಿನ ಜನರು ಯಾವುದೇ ಕಷ್ಟ ಆಗಲಿ ಯಾವುದೇ ನಷ್ಟ ಆಗಲಿ ಒಬ್ಬರಿಂದ ಒಬ್ಬರನ್ನು ಹಂಚಿಕೊಳ್ಳುತ್ತಾರೆ ಅಕ್ಕಪಕ್ಕದ ಮನೆಗಳಲ್ಲೂ ಸಹ ಚೆನ್ನಾಗಿ ಅವರನ್ನು ಕಷ್ಟ ಬರದೇ ನೋಡಿಕೊಳ್ಳುತ್ತಾರೆ ಬೇರೆ ಕಡೆಯಿಂದ ಭೇಟಿ ನೀಡುತ್ತಿರುವ ಜನರಿಗೂ ಸಹ ಯಾವುದೇ ತೊಂದರೆ ಆಗದಂತೆ ಅವ್ರಿಗೆ ಅನುಕೂಲಗಳನ್ನು ಸೇವೆಗಳನ್ನು ಮಾಡ್ತಾರೆ ಅಂದ್ರೆ ಒಂದು ಕಡೆಯಿಂದ ಬಂದು ಮತ್ತೊಂದು ಕಡೆ ಯಾಕಪ್ಪ ಇವರೆಲ್ಲ ಹೀಗೆಲ್ಲ ಮಾಡ್ಕೊಳ್ತಾರಾ ಹಿಂಗಿರ್ತಾರ ಅಂತ ಅಂದ್ಕೋಬಾರ್ದು ಆ ರೀತಿ ಅವ್ರಿಗೆ ಸೌಕರ್ಯಗಳನ್ನು ಒದಗಿಸುತ್ತಾರೆ ಇಲ್ಲಿ ಆಹಾರವು ಸಹ ಚೆನ್ನಾಗಿರುತ್ತೆ ಹಳ್ಳಿಯಲ್ಲಿ ಸಾಮಾನ್ಯವಾಗಿ ಜನರು ಜ ಚೆನ್ನಾಗಿ ಯಾರು ಬೇರೊಬ್ರು ಬಂದಾಗ ಚೆನ್ನಾಗೇ ಟ್ರೀಟ್ ಮಾಡೋದು ಚೆನ್ನಾಗಿ ನೋಡ್ಕೊಳ್ಳೋದು ಅದೇ ರೀತಿಯಲ್ಲಿ ನಮ್ಮಿಂದ ಅವ್ರಿಗೆ ತೊಂದರೆ ಆಗದಂತೆ ಸೌಕರ್ಯಗಳನ್ನು ಇಲ್ಲಿ ಒದಗಿಸಿಕೊಡುತ್ತಾರೆ ಸೊ ಸೌಲಭ್ಯಗಳು ಸಹ ಚೆನ್ನಾಗಿದ್ದಾವೆ ಇಲ್ಲಿ